ಹೌದು ನನ್ನ ರನ್ನಿಂಗ್ ಸಾಮರ್ಥ್ಯವನ್ನು ಟ್ರ್ಯಾಕ್ ಮಾಡಕ್ಕೆ ಮತ್ತು ರನ್ನಿಂಗ್ ಸಾಮರ್ಥ್ಯವನ್ನು ಹೆಚ್ಸಕ್ಕೆ ನಾನು ಜಿ ಪಿ ಎಸ್ ವಾಚು ಬಳಸಕ್ಕತ್ತೇನಿ ಮತ್ತು ಎಸಿಕ್ಸ್ ರನ್ಕೀಪರ್ ಅಂತ ಹೇಳಿ ಒಂದು ಯಾಪ್ ಬರ್ತೈತೆ ಅದನ್ನು ಯಾಪನ್ನು ಯೂಸ್ ಮಾಡ್ತೀನಿ ಆ ಯಾಪ್ ನನಗೆ ಹೆಂಗೆ ಹೆಲ್ಪ್ ಮಾಡ್ತೈತಿ ಅಂದ್ರೆ ನನಗೆ ಎಷ್ಟು ಕ್ಯಾಲೋರಿ ಬರ್ನ್ ಆಗ್ಯಾವೆ ಅಂತ ಹೇಳಿ ಅದು ತಿಳ್ಸತ್ತೆ ಆಮೇಲೆ ಅದೊಂಥರ ಪರ್ಸ್ನಲ್ ಟ್ರೈನಿಂಗ್ ಕೊಡತ್ತೆ ಆಮೇಲೆ ಜಿ ಪಿ ಎಸ್ ವಾಚ್ ಒಳಗೆ ನಂದು ಹಾರ್ಟ್ ರೇಟ್ ಅಂದ್ರೆ ಹೃದಯ ಬಡಿತ ಎಷ್ಟಾಗೈತಿ ಎಷ್ಟೈತಿ ಅನ್ನುವುದನ್ನ ತೋರಿಸ್ತೈತಿ ಆಮೇಲೆ ನಾನು ಎಷ್ಟು ಕಿಲೋಮೀಟರ್ರು ರನ್ ಮಾಡೀನಿ ಅನ್ನುವುದನ್ನು ಕೂಡ ತೋರ್ಸತ್ತೆ ಅದು ನನಗೆ ನನ್ನ ರನ್ನಿಂಗನ್ನು ಸ್ಪೀಡನ್ನು ಹೆಚ್ಚು ಮಾಡಲಿಕ್ಕೆ ಮತ್ತು ನಾನು ಎಷ್ಟು ಓಡೀನಿ ಅನ್ನುವುದನ್ನು ಸಹ ತಿಳಿಸ್ಕೊಡ್ತೈತಿ ಈ ಎಲ್ಲ ಸ ತಂತ್ರಜ್ಞಾನದಿಂದಾಗಿ ನಾನು ದಿನಾ ನನ್ನ ರನ್ನಿಂಗ್ ಸಾಮರ್ಥ್ಯವನ್ನು ಹೆ ಹೆಚ್ಚಿಗೆ ಹೆಚ್ಚಿಗೆ ಮಾಡ್ಕೊಂಡ್ ದಿನದಿಂದ ದಿನದಿಂದ ನಾನು ಸುಧಾರಣೆ ಮಾಡ್ಕೊಳಕ್ಕೆ ಭಾಳ ಹೆಲ್ಪ್ ಮಾಡಕತ್ತಿವ್ ಹೆಲ್ಪ್ ಆಗುತ್ತೈತಿ ಆಮೇಲೆ ಈ ರನ್ನಿಂಗಿಂದ ಏನಾಗುತ್ತೈತಿ ಅಂದ್ರೆ ನಂದು ದಿನ ದಿನಕ್ಕೆ ದಿನಾ ನಂದು ಆರೋಗ್ಯ ಸುಧಾರಣೆ ಆಗೋ ಹತ್ತೈತಿ ಮೊದಲು ನಾನು ಸ್ವಲ್ಪ ದಪ್ಪ ಇದ್ದೆ ಇವತ್ತು ನನ್ನ ವೇಯ್ಟನ್ನು ತೂಕವನ್ನು ಕಡಿಮೆ ಮಾಡ್ಲಿಕ್ಕೆ ಹೆಲ್ಪಾಗೈತಿ ಆಮೇಲೆ ಮೊದಲು ಸರಿಯಾಗಿ ಊಟವನ್ನು ಮಾಡ್ಲಿಕ್ಕೆ ಆಗ್ತಿರಲಿಲ್ಲ ಇವತ್ತು ಒಳ್ಳೆಯ ಊಟವನ್ನು ನಾನು ಮಾಡೋಕತ್ತೀನಿ ಇದು ಎಲ್ಲದಕ್ಕೂ ಕಾರಣ ಅಂದರೆ ನಾನು ದಿನಾ ರನ್ನಿಂಗ್ ಮಾಡುವುದು ಭಾಳ ಹೆಲ್ಪಾಗೋಕತ್ತೈತಿ ಆಮೇಲೆ ಮೊದಲು ಆ್ಯಕ್ಟಿವ್ ಇರ್ತಿದ್ದಿಲ್ಲ ಈಗ ಭಾಳ ಚುರುಕುತನ್ದಿಂದ ಆ್ಯಕ್ಟಿವಾಗಿ ಕೆಲಸ ಮಾಡಕತ್ತೀನಿ ಕೆಲಸ ಆಗಲಿ ಅಥ್ವಾ ಓದುವುದಾಗ್ಲಿ ಭಾಳ ಆ್ಯಕ್ಟಿವ್ವಿಂದ ಪಾರ್ಟಿಸಿಪೇಷ್ ಮಾಡಹತ್ತೀನಿ ಪಾರ್ಟಿಸಿಪೇಷನ್ ಮಾಡೋಕತ್ತೀನಿ ರನ್ನಿಂಗ್ ನನಗೆ ಭಾಳ ಅಂದರೆ ಭಾಳ ಚುರುಕತನದಿಂದ ಕೆಲಸ ಮಾಡಕ್ಕೆ ಸಹಾಯ ಮಾಡೋಕತ್ತೈತಿ ಅಂತ ಹೇಳ್ಬೋದು